ಮದುವೆ ಶಾಸ್ತ್ರಗಳು ಮದುವೆ ಮದುಮಗಳು ಮದುಮಗನಿಗೆ ಶಾಸ್ತ್ರಗಳು ಮದುಮಗನ ಮನೆ ಹತ್ತಿರ ಹೋಗಿ ಮದುಮಗಳ ಮನೆ ಹತ್ತಿರ ಹೋಗಿ ಶಾಸ್ತ್ರಗಳು ಒಂದೂ ಲಗ್ನ ಆಗ್ತಾರೆ ಅಂದರೆ ಲಗ್ನ ಕಟ್ಟಿಸ್ತಾರೆ ಲಗ್ನದಲ್ಲಿ ಒಂದು ಕಂಬ್ಳಿ ಹಾಸಿ ಕಂಬ್ಳಿದಲ್ಲಿ ಎಲೆ ಅಡ್ಕೆ ಐದು ಐದೂ ಉದ್ದ ಐದು ಅಗಲ ಎಲೆ ಅಡಿಕೆ ಇಟ್ಟು ಶಾಸ್ತ್ರ ಮಾಡಿ ಒಂದು ಕೊಬ್ರಿ ಬಟ್ಲು ಅದಕ್ಕೆ ಗೇರುಬೀಜ ಆಮೇಲೆ ಅದಕ್ಕೆ ಅರ್ಶಿಣ ಆಮೇಲೆ ಅದಕ್ಕೆ ಹನ್ನೊಂದು ರೂಪಾಯಾಗ್ಲು ಇಪ್ಪತ್ತೊಂದು ರೂಪಾಯಿನೊ ಆಗಲು ದಕ್ಷಿಣೆ ಇಟ್ಟು ಅದಕ್ಕೆ ಶಾಸ್ತ್ರ ಮಾಡ್ತಾರೆ ಹಿರಿಯರೇ ಎಲ್ಲಾ ಕೂತ್ಕಂಡು ಶಾಸ್ತ್ರ ಮಾಡಿ ಅದನಂತರ ಮ ತಾಯಿ ಮದುಮಗಳ ತಾಯಿ ಮದುಮಗಳು ಅದು ಅವರಿಗೇ ಒಂದು ಹಾಕಿ ಶಾಸ್ತ್ರ ಮಾಡ್ತಾರೆ ಉಡಕ್ಕಿ ಉಡಕ್ಕೀ ಶಾಸ್ತ್ರ ಮಾಡ್ತಾರೆ ಮದುಮಗಳಿಗೆ ಆ ಲಗ್ನದಲ್ಲಿ ಲಗ್ನದ ಶಾಸ್ತ್ರದ ಅದ ನಂತರ ಎಲ್ಲ ಹಿರಿಯರು ಕೂಡಿ ಲಗ್ನದಕ್ಕೆ ಒಂದು ಶಾಸ್ತ್ರ ಮಾಡ್ತಾರೆ ಅದ ನಂತರ ಮುಗಿದಾ ನಂತರ ಮದುಮಗನ ಮನೆ ಹತ್ತಿರ ಲಾ ಹಂದರ ಹಾಕಿರ್ತರೆ ಮದು ಮನೆ ಮುಂದೆ ಹಂದರ ಹಾಕಿರ್ತರೆ ಹಂದರದಲ್ಲಿ ಮಣಿ ಹಾಕಿ ಆಮೇಲೆ ಒನಕೆ ಇಂದ ಸುತ್ಲೂ ಇದನ್ನಾ ಹಂದರದಲ್ಲಿ ಮದುಮಗ ಮದುಮಗನ ತಾಯಿ ಮದುಮಗನ ನೀರು ಹಾಕ್ತಾರೆ ಹಂದರದಲ್ಲಿ ಅದ ನಂತರ ಮುಗಿದ್ ಶಾಸ್ತ್ರ ಮುಗಿದ್ ಮೇಲೆ ಮದುಮಗಳಿಗೆ ಮದುಮಗಳು ಅಥ್ವ ಮದುಮಗಳ ತಾಯಿಗೆ ಇಬ್ಬರಲ್ಲಿ ಕುಡಿಸಿ ಮತ್ತು ನೀರು ಹಾಕಿ ಶಾಸ್ತ್ರ ಮಾಡಿ ಅದನಂತರ ಮುಗಿದ್ಮೇಲೆ ನಮ್ಮ ಸಂಪ್ರದಾಯ ಪ್ರಕಾರ ಮಾ ಇಲ್ಲಿ ನಮ್ಮಾ ನಮ್ಮಲ್ಲಿ ಒಬ್ಬ ಶಾಸ್ತ್ರ ಮಾಡೋರು ದ ಪೂಜೆ ಮಾಡ್ತಾರೆ ಅಂದರೆ ಪೂಜಾರಿಗಳು ಅವರು ಪೂಜೆ ಮಾಡಿದ ನಂತರ ಪೂಜೆ ಮಾಡಿದ ನಂತರ ಒಂದೂ ಮದುಮಗ ಮದುಮಗಳಿಗೆ ವ ಹಾರಗಳು ಹಾಕ್ತಾರೆ ಅಂದರೆ ಮದುಮಗನ ಮದುಮಗಳಿಗೆ ಹಾಕ್ತಾಳೆ ಮದುಮಗ ಮದುಮಗಳು ಮದುಮಗನಿಗೆ ಹಾರ ಹಾಕ್ತಾರೆ ಅದಾದನಂತರ ಶಾಸ್ತ್ರಗಳ ಪ್ರಕಾರ ಎ ಮದುವೆ ಯಾವ್ಯಾವ ಥರ ಏನೂ ಹೆಂಗೆ ಆ ಥರ ಮಾಡಬೇಕು ಯಾವ್ತರ ಇಲ್ಲ ಯಾವ್ತರ ಶಾಸ್ತ್ರ ಹೆಂಗೆ ಹೇಳಬೇಕು ಹೆಂಗಿಲ್ಲ ಆಮೇಲೆ ಮಾ ಮದುಮಗನ ಶಾಸ್ತ್ರಗಳು ಕಾಲುಂಗುರ ಆಮೇಲೆ ಕಾಲುಂಗುರಗಳು ಆಮೇಲೆ ಇದೆ ಥರ ಇರ್ತದೆ ಅದಾದನಂತರ ಮ ತಾಳಿ ಕಟ್ಟಿಸ್ತಾರೆ ಮದುಮಗನ ಕಡೆಯಿಂದ ಮದುಮಗಳಿಗೆ ತಾಳಿ ಕಟ್ಟಿಸ್ತಾರೆ ಹಂದರದಲ್ಲಿ ಶಾಸ್ತ್ರ ಮುಗಿ ಮುಗಿದ ನಂತರ ಎಲ್ಲಾ ಗುರು ಹಿರಿಯರು ಆಶೀರ್ವದಿಸಿ ಮದುಮಗ ಮದುಮಗಳಿಗೆ ಮುಗಿದ ನಂತರ ಎಲ್ಲಾ ಬಂದಂಥ ಮದುಮಗ ಮದುಮಗಳ ಅವರು ಕುಟುಂಬಸ್ತರು ಗೆ ಮನೆ ಮದುಮಗನ ಮನೆ ಹತ್ರ ಊಟದ ವ್ಯವಸ್ತೆ ಇರುತ್ತದೆ ಅಂದರೆ ಮನೆಯಲ್ಲಿ ಅವರು ಮನೆಯಲ್ಲಿ ಲಾಡು ಆಮೇಲೆ ಅನ್ನ ಸಾಂಬಾರು ಹಪ್ಪಳ ಅಮೇಲೆ ಕಾಯಿಪಲ್ಯ ಆಮೇಲೇ ಕಾಯಿಪಲ್ಯ ಆದನಂತರ ಮಜ್ಜಿಗೆ ಮೊಸರು ಚಟ್ನಿ ಆಮೇಲೆ ಈ ಥರ ಇರುತ್ತದೆ ಊಟದ ವ್ಯವಸ್ತೆ ಮದುವೆಯಾ ಮದುಮಗನ ಮನೆ ಹತ್ರ ಅದಾ ನಂತರ ಹಬ್ಬದ ಹರಿದಿನಗಳು ನಾವೂ ಹಬ್ಬದ ಅಂದರೆ ಒಂದು ದಸರಾ ಆಗಿರಬೌದು ಒಂದು ದೀಪಾವಳಿ ಹಬ್ಬದ ಆಗಿರ್ಬೌದು ಈ ಅಮೇಲೆ ಹಬ್ಬದ ರೀತಿಯ ಫುಲ್ ಮನೆ ಎಲ್ಲ ಕೂಡಿ ಹಬ್ಬ ಆಚರಣೆ ಮಾಡ್ತೀವಿ ನಾವು ತುಂಬ ಅಂದರೆ ತುಂಬಾ ಆಚರಣೆ ಮಾಡ್ತೀವಿ ಮಾ ಅಮ್ಮಾ ಅಮ್ಮನ ಕಡೆಯಿಂದ ರಿಲೇಶ್ ರಿಲೇಶನ್ ಬಂದಿರ್ಬೌದು ಆಮೇಲೆ ನಮ್ಮ ಫ್ರೆಂಡ್ ಜೊತೆ ಆಗಲೂ ನಮ್ಮ ಫ್ರೆಂಡ್ ಎಲ್ಲ ಮನೆ ನಮ್ಮ ಮನೆ ನಮ್ಮ ಮನೆಯಲ್ಲಿ ಬಂದು ಹಬ್ಬದಾ ಮನೆಯಲ್ಲಿ ಬಂದು ಮನೆಯಲ್ಲಿ ಇದ್ದು ಆಚರಣೆ ಮಾಡ್ತೀವಿ ಆಮೇಲೇ ದೀಪಾವಳಿ ದಸ್ರಾ ಆಮೇಲೇ ಹೋಳಿ ಹೋಳಿ ಆಮೇಲೆ ಇನ್ನೊಂದೂ ಆಮೇಲೆ ಕ್ರಿಸ್ಯನ್ಸ್ ಎಲ್ಲಾ ಧರ್ಮಗಳು ಪೂಜೆಯನ್ನು ಮಾಡ್ತಿದೀ ನೀವು ಆತಾ ಆ ದೇವರು ಈ ದೇವರು ಬೇಧಭಾವ ಯಾವುದು ಥರ ಇಲ್ಲ ಎಲ್ಲಾ ದೇವ್ರುಗಳಿಗ್ ಪೂಜೆ ಮಾಡ್ತೀವಿ ಅಂದರೆ ಎಲ್ಲ ಧರ್ಮ ದೇವರುಗಳನ್ನು ಇಷ್ಟ ಪಡ್ತೀವಿ ಆಮೇಲೇ ದೇವರುಗಳ ದೀಪಾವಳಿ ಆಗಿರ್ಬೌದು ದಸ್ರಾ ಆಗಿರ್ಬೌದು ಆಮೇಲೇ ಗಣೇಶನ ಹಬ್ಬ ಆಗಿರ್ಬೌದು ಆಮೇಲೇ ಬೇರೆ ಬೇರೆ ಹಬ್ಬಗಳನ್ನು ಮಾಡ್ತಿದೀವಿ